ನೂರ ನಲವತ್ತ ಎಂಟು ಐನೂರ ಅರವತ್ತ ಮೂರು ಎರಡು ಸಾವಿರದ ಆರುನೂರ ಮೂವತ್ತ ನಾಲ್ಕು ಎರಡು ಸಾವಿರದ ಎಂಟು ನೂರ ನಲವತ್ತ ನಾಲ್ಕು ಮೂರು ಸಾವಿರದ ಆರು ನೂರ ಎಂಬತ್ತ ಆರು